ಹಲೋ ಸರ್ ನಮಸ್ತೆ ಸರ್ ಸರ್ ನಾವು ಇಲ್ಲಿ ಕ್ಯಾನ್ ಕ್ಯಾಬ್ನ ನಾವು ಬುಕ್ ಮಾಡಿದ್ದು ಸೋ ಕ್ಯಾಬ್ಇಂದ ನಾವು ಗಾಂಧಿ ನಗ್ರದಿಂದ ನಾವು ಕಲ್ಯಾಣ ನಗರಕ್ಕೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೆ ಬಟ್ ಕ್ಯಾಬಲ್ಲಿ ಏನು ಅಂತಂದರೆ ಇವಾಗ ಕೋವಿಡ್ ಸಿಚ್ವೇಶನ್ ಆಗಿರೋದರಿಂದ ಡ್ರೈವರ್ ಚಾಲಕ ಯಾರು ಇದ್ರು ಅವರು ಮಾಸ್ಕನ್ನೆ ಅವರು ಧರಿಸಿರ್ಲಿಲ್ಲ ಆ ಮಾಸ್ಕ್ನ ಅವರು ಧರಿಸಿಲ್ಲ ಅಂತಂದರೆ ಇವಾಗ ಕೋವಿಡ್ ಸಿಚ್ವೇಶನ್ ಆಗಿರೋದರಿಂದ ನಮಗೆ ಅನ್ ಕಫ್ ಅನ್ಕಂಫಟೇಬೆಲ್ ಫೀಲ್ ಆಗಿರೊ ಆಗಿದೆ ಇದರಿಂದ ನೀವು ಏನಾದರು ಆ್ಯಕ್ಷನ್ ತಗೊಳೊಹಾಗಿದ್ರೇ ತಗೋಬೋದು ಸರ್ ಯಾಕೆ ಅಂತಂದರೆ ಇವಾಗ ಸಿಚ್ವೇಶಾಗಿ ಎಷ್ಟು ಜನಕ್ಕೆ ನಾವು ಪ್ರಾಣಹಾನಿ ಆಗ್ತಿದೆ ಅನ್ನೋದನ್ನ ನೋಡ್ಬೋದು ಮತ್ತು ಹಾಗೆ ಎಷ್ಟು ಅವರು ಮಾಸ್ಕ್ನ ಹಾಕದೆ ಇನ್ನೂ ಅವರು ಆ ಸೀಟ್ಗಳ್ನು ಕಾರು ಕಾರನ್ನು ಕೂಡ ಅವರು ಅಷ್ಟಾಗಿ ಕ್ಲೀನಾಗಿ ಅವರು ಇಟ್ಕೊಂಡಿಲ್ಲ ಇದನ್ನು ನಾನು ಹೇಳಬೇಕು ಅಂತ ಇದೀನಿ ಮುಂದೆ ಇವಾಗ ನಮಗ್ ಆಗಿರೋ ಸಿಚ್ವೇಷನ್ನೇ ಅವು ಬೇರೆಯವ್ರಿಗು ಕೂಡ ಆಗಬಾರ್ದು ಅನ್ನೋ ರೀತೀಲಿ ನಾನು ನಿಮಗೆ ಕಾಲ್ ಮಾಡಿದ್ದು ಕೋವಿಡ್ ಬರ್ತಿದೆ ಅಂದರೆ ನಮ್ಮ ಒಬ್ರಿಗೆ ಕೋವಿಡ್ ಪಾಸಿಟಿವ್ ಬಂತು ಅಂತಂದರು ಇವಾಗ ಚಾಲಕರಿಂದ ಒಬ್ಬರಿಂದ ಒಬ್ಬರಿಗೆ ಅದು ಹರಡಿಕೊಂಡ್ ಹೋಗುತ್ತೆ ಹಾಗಾಗಿ ನಿಮ್ಮ ಡ್ರೈವರ್ಗಳಿಗೆ ನಾನು ಹೇಳೋದೇನಪ್ಪಾ ಅಂತಂದರೆ ನಿಮ್ಮ ಕಡೆಯಿಂದ ತಿಳಿಸಿ ಅಂತ ಹೇಳ್ತಿದೀನಿ ಅವ್ರ್ಗಳು ಮಾಸ್ಕ್ನ ಧರಿಸ್ಕೊಂಡು ಕಾರಲ್ಲಿ ಕುತ್ಕೊಳ್ಳಿ ಬೇರೆಯವ್ರಿಗೆ ಹತ್ತುವಂತಹ ಪ್ರಯಾಣಿಕರಿಗೆ ಅನ್ ಅಮ್ ಕ ಅನ್ಕಂಫಟೇಬಲ್ ಫೀಲ್ನ ಅವ್ರು ತರಿಸ್ಬಾರ್ದು ಸರ್ ಹಾಂ ಸರ್ ಹೌದು ಈ ಥರ ಆಗಿದೆ ಅದೇ ಕಲ್ಯಾಣನಗರ್ದಿಂದ ನಾನು ಸರಿ ಗಾಂಧಿ ನಗರದಿಂದ ಕಲ್ಯಾಣ ನಗರಕ್ಕೆ ಟ್ರಾವೆಲ್ ಮಾಡ್ತಾಯಿದ್ದೆ ಹೌದು ನಿಮ್ಮ ಡ್ರೈವರ್ಗಳಹತ್ರ ನೀವು ಒಂಚೂರು ಮಾತಾಡಿ ಇದನ್ನ ನೀವು ಸಾಲ್ ಮಾಡಿ ಸರ್ ಬೇರೆಯವರಿಗು ಕೂಡ ಇದ್ರಿಂದ ತೊಂದರೆ ಆಗಬಾರ್ದಲ್ವ ಹಾಗಾಗಿ ಸರ್ ಹಾಂ ಓಕೆ ಸರ್ ಥ್ಯಾಂಕ್ ಯು